ಹಲೋ ಹಾಂ ವೈನ್ ಶಾಪು ನಾನೇ ಹೇಳಿ ಓನರ್ ಮಾತಾಡೋದು ಏನು ಎಷ್ಟು ಕೇಸ್ ಬೇಕು ಹೌದಾ ಏನು ಕಾಸ್ಟ್ಲಿದು ಬೇಕೋ ಮೀಡಿಯಮ್ ಇರಲಿ ಲೋಕಲ್ಲು

ಅದು ಯಾವ್ದೊ ಇದು ಇದೆಯಲಪ್ಪ ಇನ್ನು ಯಾವುದೊ ವೈ ಇದು ಯಾವೋ ಇದ್ದಾವೆ ಹಾಂ ಹಾಂ ಹಾಂ ಹಾಂ ಗೋಲ್ಕಂಡ್ ಐತೆ ಆಮೇಲೆ ಹಾಂ ಎಲ್ಲದು ಇದೆ ಎಲ್ಲದು ಇದೆ ಎಲ್ಲ ಎಲ್ಲ ಇದೆ ನಿಮ್ಗೆ ಯಾವ್ದು ಬೇಕು ಹೇಳಿ ಎಷ್ಟು ಬೇಕು ಎಷ್ಟು ಕೇಸ್ ಹಾಂ ಮತ್ತೆ ಅದೆ ಗೊತಾಯಿತು ಅದು ಅಷ್ಟು ಮತ್ತೆ ಇನ್ನು ಯಾವುದು ಹಾಂ ಮ್ಯಾಗ್ನಮ್ಮು ಬಾಟಲ್ ಹ್ಞೂ ಮತ್ತೆ ಹಾಂ ಅದೆಷ್ಟು ಅದೊಂದು ಕೇಸಾ ಓಕೆ ಓಕೆ ಆಯಿತು ಇನ್ನು ಮತ್ತೆ ಯಾವುದು ಇದೆ ಇದೆ ಬನ್ನಿ ಕೊಡ್ತಿನಿ ಬನ್ನಿ ಸಪ್ಲೇ ಹ್ಞೂ ಮಾಡ್ಸತ್ತೆ ತಗೋಳ್ರಿ ಮಾಡಸ್ತಿವಿ ತಗೊಳ್ಳಿರಿ ಅಡ್ರಸ್ ಹೇಳಿರಿ ನಿಮ್ದು ಅಲ್ಲಿಗೆ ಇದು ಮಾಡ್ತೀನಿ ಅಡ್ರಸ್ ಹೇಳಿ ಅಲ್ಲಿಗೆ ಕಳಿಸ್ಕೊಡ್ತಿವಿ ಫೋನ್ಪೇಗೆ ಅಮೌಂಟ್ ಹಾಕ್ವಂತೆ ಓಕೆ ಓಕೆ ಓಕೆ ಆಯಿತು

ಓಕೆ ಆಯ್ತು ಆಯ್ತು ಕಳ್ಸ್ಕೊಡ್ತಿನಿ ತಗೊಳ್ಳಿ